ಹಾಂ ಹೇಳಿ ಹಾಂ ಇದ್ದಾವೆ ಯಾವ ಥರ ಹೂ ಬೇಕು

ಗುಲಾಬಿ ಒಂದು ಕೆ ಜಿ ತ್ರಿ ಹಂಡ್ರೆಡಿದೆ ಈಗ ಹಬ್ಬದ ಸೀಸನಲ್ವ ಸ್ವಲ್ಪ ರೇಟ್ ಜಾಸ್ತಿ ಇದೆ ಮಲ್ಲಿಗೆ ಹೂವು ಸ್ವಲ್ಪ ಸಿಕ್ಕೋದು ಕಷ್ಟ ಆದರೂ ರೇಟ್ ಜಾಸ್ತಿ ಇದೆ ಒಂದು ಫೋರ್ ಹಂಡ್ರೆಡೇನೋ ಇದೆ ಒಂದು ಕೆ ಜಿ ಶ್ಯಾಮಂತಿಗೆ ಹೂವು ತ್ರಿ ಫಿಫ್ಟಿ ಏನೋ ಇದೆ ಒಂದು ಕಿಲೋ ಹಾಂ ಮತ್ತು ಕಮ್ಮಿ ಅಂತ ಆಗಲ್ಲ ಮೇಡಮ್ ಈಗ ಸ್ವಲ್ಪ ಗೊತ್ತಲ್ವ ನಿಮಗೂ ಹಬ್ಬದ ಸೀಸನು ರೇಟ್ ಜಾಸ್ತಿಯೇ ಇರತ್ತೆ ಗಣೇಶ ಹಬ್ಬಕ್ಕೆ ಹಾಂ ಕಮ್ಮಿ ಮಾಡ್ಕೊಳ್ತೀವಿ ಏನು ಹೋಲ್ಸೆಲಾಗಿ ತೊಗೋತೀರಾ ಎಲ್ಲ ಹೂವನ್ನು ತೊಗೋಳ್ತಿರಾ

ಐದೈದು ಗ್ರಾಮ ಐದೈದು ಗ್ರಾಮಾ ಅಲ್ಲ ಮೇಡಮ್ ಐದು ಗ್ರಾಮ್ ಹೂವು ಬರುತ್ತಾ ಮೇಡಮ್ ಐದು ಗ್ರಾಮ್ ಹೂವು ಬರುತ್ತಾ ಮೇಡಮ್ ಏನೋ ಒಂದು ಹಂಡ್ರೆಡ್ ಗ್ರಾಮ್ಸು ಟು ಹಂಡ್ರೆಡ್ ಗ್ರಾಮ್ಸು ಆ ಥರ ಆದರೆ ಬರುತ್ತೆ ಅಲ್ಲ ಹಂಡ್ರೆಡ್ ಗ್ರಾಮ್ಸ್ ಟು ಹಂಡ್ರೆಡ್ ಗ್ರಾಮ್ಸ್ ತೊಗೊಳದಿಕ್ಕೆ ನೀವು ಅಲ್ಲ ಮೇಡಮ್ ಹಂಡ್ರೆಡ್ ಗ್ರಾಮ್ಸ್ ಟು ಹಂಡ್ರೆಡ್ ಗ್ರಾಮ್ಸ್ ತೊಗೊಳದಿಕ್ನೀವು ರೇಟ್ ಕಮ್ಮಿ ಮಾಡಿಕೊಡಿ ಅಂತ ಹೇಳ್ತೀರಲ್ವಾ ಮೇಡಮ್ ಏನೋ ಒಂದು ಒಟ್ಟು ಲೆಕ್ಕ ತೊಗೊಂಡ್ರೆ ನಾವು ಕಡಿಮೆ ಮಾಡ್ಕೊಳ್ತೀವಿ ಮೇಡಮ್ ನಮಗೇನು ಸಿಗುತ್ತೆ ಮೇಡಮ್ ಟು ಹಂಡ್ರೆಡ್ ಗ್ರಾಮ್ಸು ಹಂಡ್ರೆಡ್ ಗ್ರಾಮ್ಸಲ್ಲಿ ಏನೂ ಸಿಗಲ್ಲ ಏನೋ ಒಂದು ಕೆ ಜಿ ಎರಡು ಕೆ ಜಿ ಮೂರು ಕೆ ಮೂರು ಕೆ ಜಿ ನಾಲ್ಕು ಕೆ ಜಿ ಆ ಥರ ತೊಗೊಂಡ್ರೆ ಹೋಲ್ಸೆಲಾಗಿ ಕೊಟ್ಟರೆ ನಮಗೆ ಅದರಲ್ಲಿ ಒಂದು ಒಂದಷ್ಟು ಕಡಿಮೆ ಮಾಡ್ಕೋಬೋದು ಸ್ವಲ್ಪ ಕ್ವಾಂಟಿಟಿ ಮೇಲೆ ನೀವು ಕ್ವಾಂಟಿಟಿ ಜಾಸ್ತಿ ತೊಗೊಂಡ್ರೆ ಪ್ರೈಸ್ ಕಡಿಮೆ ಮಾಡ್ಕೊಳ್ತೀವಿ ಮೇಡಮ್ ಅಂದರೆ ನೀವು ಯಾವ ಯಾವ ಕ್ವಾಂಟಿಟಿ ತೊಗೊತಿರಾ ಎಷ್ಟು ಕ್ವಾಂಟಿಟಿ ತೊಗೊತಿರಾ ಎಷ್ಟು ಕೆ ಜಿ ತೊಗೊತಿರಾ ಅದರ ಮೇಲೆ ಪ್ರೈಸ್ ಕಡಿಮೆ ಮಾಡ್ಕೊಳ್ತೀವಿ ಡಿಸ್ಕೌಂಟ್ ತೊಗೊಳ್ತೀವಿ ಬೇಕು ಅಂದರೆ ನೀವು ಹಂಡ್ರೆಡ್ ಗ್ರಾಮ್ಸ್ ನೂರ ನೂರು ಗ್ರಾಮ್ ತೊಗೊಂಡು ಟು ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡು ಅದರ ಮೇಲೆ ಕಡಿಮೆ ಆಗಲ್ಲ ಮೇಡಮ್ ಹ್ಞೂ ಹಾಂ ಬನ್ನಿ ನಾಳೆ ಬನ್ನಿ ಕೊಡ್ತೀವಿ ಸರಿ ಓಕೆ